ನನಗೆ ಫೋಟೋಗ್ರಫಿ ಮೇಲೆ ಇಂಟ್ರೆಶ್ಟಿಂಗ್ ಇರೋದ್ರಿಂದ ನಾನು ಚಿಕ್ಕ ವಯಸ್ಸಿನಿಂದ ಅದನ್ನು ತುಂಬನೇ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ ಆದ್ದರಿಂದ ನಾನು ನಾನು ಯಾವ್ದೇ ರೀತಿ ನಾನು ಫೋಟೋಗ್ರಫಿ ಮಾಡೋಕಿಂತ ಮುಂಚೆ ನಾನು ತುಂಬನೇ ರಿಸರ್ಚ್ ಮಾಡಿ ನಾನು ಕ್ಯಾಮ್ರಗಳನ್ನ ಯೂಸ್ ಮಾಡ್ತೀನಿ ಅದರಲ್ಲೂ ನನಗೆ ಈವಾಗ ನನಗೆ ತುಂಬ ಇಷ್ಟ ಇರೋದೆಂದ್ರೆ ನನಗೆ ನಿಕೊನ್ ಕ್ಯಾಮ್ರ ಅನ್ನೋದು ಇಷ್ಟ ಏಕೆಂದರೆ ಅದು ಡಿ ಎಸ್ ಎಲ್ ಆರ್ ತುಂಬನೇ ಒಂದು ಚೆನಾಗಿರುತ್ತೆ ಅಂತಲೇ ಹೇಳಬಹ್ದು ಅದು ತುಂಬನೇ ಒಂದು ಒಳ್ಳೆ ಸುಂದರವಾದ ಫೋಟೋಗಳನ್ನ ಸೆರೆ ಹಿಡಿಯೋಕ್ಕೆ ಒಂದು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬಹುದು ಮತ್ತು ಇದು ಒಂದು ಒಳ್ಳೆಯ ಕಂಪನಿ ಇರೋದ್ರಿಂದ ಇದ್ರದ್ದು ಲೆನ್ಸ್ ಕೂಡ ಒಂದು ತುಂಬನೇ ಒಂದು ಒಳ್ಳೆ ಕ್ವಾಲಿಟಿ ಇರೋದ್ರಿಂದ ಜಾಸ್ತಿ ಜನ ಇದನ್ನು ತುಂಬನೇ ಯೂಸ್ ಮಾಡ್ತಾರೆ ಏಕೆಂದರೆ ಇದು ಒಂದು ತುಂಬ ಒಂದು ಕ್ಲಿಯರ್ ಪಿಕ್ಚರ್ಸ್ಗಳನ್ನ ಇದರಲ್ಲಿ ಸೆರೆ ಹಿಡಿಬೋದು ಅಂತನೇ ಹೇಳಬಹ್ದು ಈ ಕ್ಯಾಮ್ರಾದ ಟೆಕ್ನಾಲಜಿಯೂ ಕೂಡ ಒಂದು ಮುಂದೆ ಇದೆ ಅಂತಲೇ ಹೇಳಬಹ್ದು ಏಕೆಂದರೆ ನೀವು ಆರಾಮಾಗಿ ಫೋಟೋಗಳನ್ನ ಸೆರೆ ಹಿಡಿಬಹ್ದು ನಿಮಗೆ ಬೇಕಾದರೆ ಸೇವ್ ಮಾಡ್ಕೊಬೋದು ಬೇಕಿಲ್ಲದಿದ್ರೆ ಡಿಲೀಟ್ ಮಾಡ್ಬಹುದು ಮತ್ತೆ ನಿಮಗೆ ಈ ಲೆನ್ಸ್ಗಳನ್ನ ಇದು ಮಾಡಿ ಜೂಮ್ ಮಾಡಿ ದೂರದಲ್ಲಿರೋ ಪ್ರಾಣಿ ಪಕ್ಷಿಗಳನ್ನು ಕೂಡ ಒಂದು ಫೋಟೋಗಳನ್ನ ಒಂದು ಸುಂದರವಾಗಿ ತೆಗಿಬಹ್ದು ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ಆದ್ದರಿಂದ ನನಗೆ ನಿಕೊನ್ ಕ್ಯಾಮ್ರಗಳು ತುಂಬನೇ ಒಂದು ಇಷ್ಟ ನಾನು ಅದನ್ನೇ ಯೂಸ್ ಮಾಡೋದು ಮತ್ತು ಈ ಕ್ಯಾಮ್ರದಲ್ಲಿ ಯಾವ ರೀತಿ ಅಂದರೆ ತುಂಬನೇ ಒಂದು ಸಪೋರ್ಟ್ ಮಾಡುತ್ತೆ ಯಾವುದೇ ರೀತಿ ವೆದರ್ ಇದ್ದರೆ ಈವಾಗ ಮಳೆಗಾಲದಲ್ಲೂ ಮತ್ತೆ ಬೇಸಿಗೆಗಾಲದಲ್ಲಿ ಚಳಿಗಾಲದಲ್ಲಿ ಪ್ರತಿ ಕಾಲ ಯಾವುದೇ ಕಾಲ ಇರಲಿ ನೀವು ಇದನ್ನು ಯೂಸ್ ಮಾಡಬಹ್ದು ಇದರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತಲೇ ಹಳೋಕೆ ಇಷ್ಟಪಡ್ತೀನಿ ಮತ್ತು ಒಂದು ತುಂಬನೇ ಒಂದು ಒಳ್ಳೆಯ ಒಂದು ನ್ಯಾಚುರಲ್ ಆಗಿ ಫೋಟೋಗ್ರಫಿ ಮಾಡೋಕೂ ಇದು ತುಂಬನೇ ಸಪೋರ್ಟ್ ಮಾಡುತ್ತೆ ಈ ಕ್ಯಾಮ್ರಾದಲ್ಲಿ ನೀವು ಆರಾಮಾಗಿ ವೈಲ್ಡ್ ಫೋಟೋಗ್ರಫಿ ಮತ್ತೆ ನೇಚರ್ ಫೋಟೋಗ್ರಫಿ ಈ ರೀತಿ ಫೋಟೋಗ್ರಫಿಗಳನ್ನು ನೀವು ಮಾಡಬಹ್ದು ನೀವು ದೂರದಲ್ಲಿ ಪ್ರಾಣಿ ಪಕ್ಷಿಗಳನ್ನು ಕೂಡ ನೀವು ಒಳ್ಳೆ ಲೆನ್ಸ್ ಯೂಸ್ ಮಾಡಿ ಜೂಮ್ ಮಾಡಿ ನೀವು ತೆಗಿಬೋದು ಫೋಟೋಗಳು ಇದು ತುಂಬನೇ ಒಂದು ಸುಂದರವಾಗಿರುತ್ತೆ ನೀವು ತೆಗೆದಿದ್ದು ಫೋಟೋಗಳನ್ನು ಕೂಡ ನೀವು ಸೋಶಿಯಲ್ ಮೀಡಿಯಾದಲ್ಲಿ ನೀವು ಕೂಡ ಪೋಸ್ಟ್ ಮಾಡಿದ್ರು ನಿಮಗೂ ಒಂದು ಒಳ್ಳೆಯ ಮೆಚ್ಚುಗೆ ಸಿಗುತ್ತೆ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ